ಹಾಂ ಡಾಕ್ಟರ್ ವೆನಿಲ ಅವರಾ ಹಾಂ ಮೇಡಮ್ ನನಗೆ ನೆನ್ನೆ ರಾತ್ರಿಯಿಂದ ಭಾಳ ಹೊಟ್ಟೆ ನೋಯ್ತಿದೆ ಮೇಡಮ್ ಇಲ್ಲೇ ನಿಮ್ಮ ಆಸ್ಪೆಟ್ಲ್ ಹತ್ರ ಇರೋನು ನಾನು ನೆನ್ನೆಯಿಂದ ಭಾಳ ಹೊಟ್ಟೆ ನೋಯ್ತಿದೆ ಮೇಡಮ್ ಹಾಂ ನೆನ್ನೆ ಸ್ವಲ್ಪ ಹೊರಗಡೆ ಊಟ ಮಾಡಿದ್ದೆ ಮೇಡಮ್ ಸೊ ಅದರಿಂದ ಏನಾದರೂ ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದ ಅಂತ ಹಾಂ ಮೇಡಮ್ ನೆನ್ನೆ ಈವ್ನಿಂಗ್ ನೆನ್ನೆ ನೈಟ್ ಹೋಗಿದ್ದೆ ಮೇಡಮ್ ನೆನ್ನೆ ಹಾಂ ಮೇಡಮ್ ಏನಿಲ್ಲ ರೆಗ್ಯುಲರ್ ಆಗಿ ತಿಂದೆ ಬಟ್ ಹೊರ್ಗಡೆ ಹೋಗಿದ್ದೇವಲ್ಲ ಸೊ ಅದರಿಂದ ಏನಾದರೂ ಸ್ಟಮಕ್ ಇನ್ಫೆಕ್ಷನ್ ಆಗಿದೆಯಾ ಅಂತಂದು ಗೊತ್ತಾಗ್ತಿಲ್ಲ ಇಲ್ಲ ಮೇಡಮ್ ಇದೇ ಫಸ್ಟ್ ಟೈಮ್ ಆಗಿರೋದು ಬಟ್ ಮುಂಚೆ ಆಗಿಲ್ಲ ಮ ಇದೇ ಫಸ್ಟ್ ಟೈಮ್ ಆಗಿರೋದ್ ಈ ಥರ ಮೇಬಿ ಹೊರ್ಗಡೆಯಿಂದ ಊಟ ಇಲ್ಲ ಮೇಡಮ್ ಸೊ ವಾಮಿಟಿಂಗ್ ಸೆನ್ಸೇಷನ್ ಸ್ವಲ್ಪ ಇದೆ ಬಟ್ ಹೊಟ್ಟೆ ನೋವಿದೆ ವಾಮಿಟಿಂಗ್ ಸ್ವಲ್ಪ ಆ ಥರ ಸೆನ್ಸೇಷನ್ ಇದೆ ಬಟ್ ಆಗಿಲ್ಲ ಮೇಡಮ್ ಟೋಟಲ್ ಆಗಿ ಹೊಟ್ಟೆ ನೋಯ್ತಿದೆ ಮೇಡಮ್ ಹಾಂ ಮ್ಯಾಮ್ ನೋ ಮೇಡಮ್ ನೋ ಮೇಡಮ್ ಅಷ್ಟೇ ಅಷ್ಟೇ ಮೇಡಮ್ ಬೆಳಿಗ್ಗೆ ಇಲ್ಲ ಮೇಡಮ್ ಏನೂ ತಿಂದಿಲ್ಲ ಜಸ್ಟ್ ಮಜ್ಜಿಗೆ ಅಷ್ಟೇ ಕುಡಿದಿದ್ದು ಆಸ್ಪೆಟ್ಲಲ್ಲಿ ಇದೀರಾ ಮೇಡಮ್

ಇಲ್ಲ ಮೇಡಮ್ ಯಾವುದೇ ರೀತಿ ಬ್ಲಡ್ ಟೆಸ್ಟ್ ಅವೇನೂ ಮಾಡಿಸಿಲ್ಲ ಬಟ್ ಏನಾರ ಮಾಡ್ಸ್ಬೇಕಾಗಿರೋದು ಏನಾದರೂ ಬಂತಂದರೆ ಮಾಡಿಸ್ತೀನಂತೆ ಮೇಡಮ್ ಹಾಂ ಮೇಡಮ್ ಹಾಂ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು ಮ್ಯಾಮ್